ಹಲೋ ನಮಸ್ತೆ ವೈದ್ಯರಿಗೆ ಹಾಂ ಮೊನ್ನೆ ಮೊನ್ನೆ ಬಂದಿದ್ದೆವಲ ವೈದ್ಯರೇ ನಾವು ಶ್ವೇತಾ ಅಂತ ಇದು ನಂಗೆ ಸ್ವಲ್ಪ ಮಂಡಿ ನೋವಿತ್ತು ಅಂತ ಬಂದಿದ್ದೆ ನೀವೊಂದು ಮಾತ್ರೆಯನ್ನು ಕೊಟ್ಟಿದ್ದಿರಿ ಮತ್ತು ಹಚ್ಕೊಳ್ಳೋಕ್ಕೆ ಎಣ್ಣೆ ಕೊಟ್ಟಿದ್ದಿರಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಅದು ಮಾತ್ರೇದು ಸ್ವಲ್ಪ ಜಾಸ್ತಿ ಸಲ್ಪ ಬೇಗ ಗುಣ ಆಗಲಿಕ್ಕೆ ಏನಾದರೂ ಸ್ವಲ್ಪ ಇನ್ನೊಂದು ಬೇರೆ ಥರ ಏನಾದರೂ ಔಷಧಿ ಕೊಡ್ಲಿಕ್ಕೆ ಆ ಸಾಧ್ಯ ಇದೆಯಾ ಅಂತ ಅದಕ್ಕೆ ನಾನು ಫೋನ್ ಹಲೋ ಹಲೋ ಹಾಂ ಹಾಂ ಹಾಂ ತೊಗೊತಾ ಇದ್ದೀನಿ ಬೆಳಿಗ್ಗೆ ಮತ್ತು ನೀವು ನೀವು ಹೇಳಿದ್ರಲ್ಲ ರಾತ್ರಿ ಊಟದ ನಂತರ ಅಂತ ತೊಗೊತಾ ಇದ್ದೀನಿ ಮಂಡಿ ನೋವು ಈಗ ಸ್ವಲ್ಪ ಪರವಾಗಿಲ್ಲ ಅದು ಹಾಂ

ಕಾಫಿನೂ ನಾನು ಕುಡ್ಯೋಲ್ಲ ವೈದ್ಯರೇ ಬೆಳಿಗ್ಗೆನೇ ತಿಂಡಿ ನಂತರನೇ ನಾನು ಕುಡಿಯೋದು ಅದೇ ಸ್ವಲ್ಪ ಈ ಎದೆ ಉರಿ ಪ್ರಾಬ್ಲಮ್ ಎದೆ ಉರೀದು ಸಮಸ್ಯೆ ಇದೆ ಮಾತ್ರೆ ತಗೊಂಡ ಮೇಲೆ ಸ್ವಲ್ಪ ಅದು ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ ನೀವು ಕೊಟ್ಟಿದ್ದ ಮಾತ್ರೆ ಅದಕ್ಕೆ ಅದು ಮಾತ್ರೆ ಏನಾದ್ರೂ ಸ್ವಲ್ಪ ಈ ಎದೆ ಉರಿ ಹೋಗ್ಲಿಕ್ಕೆ ಏನಾದರೂ ಬೇರೆ ಒಂದು ಔಷಧಿ

ಹ್ಞೂ ಹಾಂ ಸರಿ ಸರಿ ವೈದ್ ಬಳಸ್ತೀನಿ ಹಾಂ ಕುಡಿ ಹ್ಞೂ ಸರಿ ಸರಿ ಹ್ಞೂ ಹ್ಞೂ ಸರಿ ಸರಿ ಬಿಸಿ ಶಾಖ ನೀವು ಹೇಳಿದಂಗೆ ಕೊ ಕೊಟ್ಟು ನಾನು ಅದನ್ನೇ ಎಣ್ಣೆ ಹಚ್ಕೋತೀನಿ ಆದರೆ ಈಗ ಅದೇ ಸ್ವಲ್ಪ ಪರವಾಗಿಲ್ಲ ಅನ್ನಿಸಿದೆ ಇನ್ನು ಸ್ವಲ್ಪ ಬೇರೆದು ಏನಾದರೂ ಸ್ವಲ್ಪ ಜಾಸ್ತಿ ಇದ್ರದ್ದು ಕೊಟ್ಟರೆ ಸ್ವಲ್ಪ ಬೇಗ ಗುಣ ಆಗ್ತಿತ್ತೇನೋ ಅಂತ ಹೌದಾ ಸರಿ ಸರಿ ಧನ್ಯವಾದಗಳು ವೈದ್ಯರೆ ನಾನು ಮತ್ತೆ ಏನಾದರೂ ಸಮಸ್ಯೆ ಇದ್ದರೆ ನಾನು ನಿಮಗೆ ಕರೆ ಮಾಡ್ತೀನಿ ಹಾಂ ಸರಿ ಸರಿ ವೈದ್ಯರೆ ಧನ್ಯವಾದಗಳು